ನಾನು ಕನ್ನಡದವಳೆ ನಾನು ಕರ್ನಾಟಕದವಳು ನನಗೆ ಕನ್ನಡ ಅಂದ್ರೆ ಇಷ್ಟ ನಾನು ನಾವು ಮಾತಾಡೋದು ಯಾವಾಗಲು ಕನ್ನಡದ ಬಗ್ಗೇನೆ ಮಾತಾಡೋದು ನಮ್ಮ ಮಾತೃಭಾಷೆ ಕನ್ನಡ ಅಂತಂದ್ಮೇಲೆ ನಮ್ಮ ಕನ್ನಡ ಮಾತಾಡೋದರಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ ಕನ್ನಡ ನಾವು ಎಷ್ಟೇ ಸಮ ಕಷ್ಟವಾಗಿರೋ ವರ್ಡ್ ಆದರೂ ನಾವು ತೊದ್ಲಿ ತೊದ್ಲಿ ಆದರೂನು ಕಲಿತಾ ಕಲಿತಾ ಅದನ್ನ ಪರ್ಫೆಕ್ಟ್ ಆಗ್ಬಿಡ್ತೀವಿ ಅಂದರೆ ಅದ್ರೂಳಗೆ ನಮಗೆ ಹಿಡಿತ ಬಂದ್ಬಿಡುತ್ತೆ ಆದರೆ ಕನ್ನಡ ಭಾಷೆ ಕೆಲವೊಬ್ಬರಿಗೆ ಎಷ್ಟು ಕಷ್ಟ ಅನ್ಸುತ್ತಂದರೆ ಈ ಕನ್ನಡ ಭಾಷೆನ ನಾವು ಇಂಗ್ಲೀಷ್ ಭಾಷೆನ ಕನ್ನಡ್ದವರು ಇಂಗ್ಲೀಷ್ ಭಾಷೆನ ಎಷ್ಟು ಕಷ್ಟ ಅಂತ ಅನ್ಕೊಂತೀವೋ ಅಥ್ವ ಬೇರೆ ಭಾಷೆಗಳನ್ನ ಎಷ್ಟು ಕಷ್ಟ ಅಂತ ಅನ್ಕೊಂತೀವೋ ಕೆಲವೊಬ್ಬರಿಗೆ ಕನ್ನಡ ಭಾಷೆಗಳು ಅಷ್ಟೇ ಕಷ್ಟ ಅಂತ ಅನ್ಸಿಬಿಡುತ್ತೆ ಏನು ಮಾಡಬೇಕು ಕನ ಕನ್ನಡದಲ್ಲಿ ಕೆಲವೊಂದ್ಸರ್ತಿ ಕಷ್ಟನೂ ಬರುತ್ತೆ ಕಷ್ಟ ಇಲ್ಲದೇ ಇರೋ ಈಝಿನೂ ಬರುತ್ತೆ ನಾವು ಕನ್ನಡ ಭಾಷೆನ ಮಾತೃ ಭಾಷೆ ಅಂತ ಅಂದು ನನ್ನ ಭಾಷೆ ಮಾತೃ ಭಾಷೆ ನಾವು ಹುಟ್ಟಿದಾಗಿಂದನ ಅಮ್ಮ ಅಪ್ಪ ಅಂತ ಕಲೀತಾ ಬಂದಿರೋರು ನನಗೆ ಕನ್ನಡ ಭಾಷೆ ಮಾತಾಡೋದರಲ್ಲಿ ಯಾವತ್ತೂ ಸಮಸ್ಯೆ ಅಂತ ಅನ್ಸಿಲ್ಲ ನಾನು ಕನ್ನಡ ಭಾಷೆನ ಚೆನ್ನಾಗೇ ಮಾತಾಡ್ತೀನಿ ಛಲೋ ಮಾತಾಡ್ತೀನಿ ಎಲ್ಲಾ ವರ್ಡ್ಗಳನ್ನ ಅರ್ಥ ಮಾಡ್ಕೊತೀನಿ ಆದ್ರೆ ನನಗೂ ಕೂಡ ಕನ್ನಡ ಭಾಷೆ ಒಂದು ಸ್ವಲ್ಪ ಕಷ್ಟ ಅಂತ ಅನ್ಸಿದ್ದು ಯಾವಾಗ ಅಂತಂದ್ರೆ ನಾನು ಚಿಕ್ಕವಳಿದ್ದಾಗ ನಾನು ಫೊರ್ತು ಫಿಫ್ತು ಕನ್ನಡ ಅಷ್ಟೊಂದು ನಮ್ಗೆ ಭಾಷೆಗಳಲ್ಲಿ ಕಷ್ಟ ಬರುವಂಥ ವರ್ಡ್ಸ್ ಏನೂ ಬರ್ತಾ ಇರಲಿಲ್ಲ ಬು ಓದುವಾಗ ಮತ್ತು ಬರಿಯುವಾಗ ಕನ್ನಡ ಭಾಷೆ ನನಗ ಕಷ್ಟ ಅಂತ ಅನ್ಸಕ್ಕತ್ತಿದ್ದು ಆರನೇ ಕ್ಲಾಸು ಏಳನೇ ಕ್ಲಾಸು ಹಿಂಗತ್ತೆ ಬಂದಾಗ ಯಾವಾಗ ನಾನು ಆರು ಸಿಕ್ಸ್ತ್ ಸೆವೆಂತು ಏಟ್ತ್ ಹಿಂಗತೆ ಇದ್ದೆ ಅವಾಗ ನಾನು ಕನ್ನಡ ಭಾಷೆಲಿ ಒತ್ತಕ್ಷರಗಳು ಆಮೇಲೆ ಧೀರ್ಘಗಳು ಇವೆಲ್ಲಾ ನನಗೆ ಅರ್ಥ ಆಗ್ತಾಯಿರಲಿಲ್ಲ ಕನ್ನಡ ಭಾಷೆಗಳು ಕಲಿಯೋದಂದರೆ ಅಷ್ಟು ಸರಳನೂ ಅಲ್ಲ ಅವು ಅರ್ಥ ಮಾಡ್ಕೊಬೇಕು ಅದನ್ನೆಲ್ಲ ಕಲಿಯಬೇಕು ಒತ್ತಕ್ಷರ ದೀರ್ಘ ಸಂಧಿಗಳು ಸಮಾಸಗಳು ಇವೆಲ್ಲ ಬಂದಾಗ ನನಗೆ ಕ ಅವಾಗ್ ಕಲಿಬೇಕಾದಾಗ ತುಂಬಾನೇ ಕಷ್ಟ ಅನ್ಸ್ತಾ ಇತ್ತು ನಾನು ಅವಾಗ ಅನ್ಸ್ತಿದೆ ಇದು ಕ ಎಷ್ಟು ಕಷ್ಟ ಅನ್ಸುತ್ತೆ ಈ ಸಂಧಿಗಳು ಅರ್ಥ ಆಗಲ್ಲ ಸಮಾಸಗಳು ಅರ್ಥ ಆಗಲ್ಲ ಒಂದೇ ಪದಕ್ಕೆ ನೂರಾ ನೂರಾರು ಅರ್ಥಗಳು ಇರ್ತವು ಅಮೇಲೆ ಒಂದೇ ಪದದ ಸಮಾನಾರ್ಥಕ ಪದಗಳು ಎಷ್ಟೊಂದಿರ್ತಾವು ಅವ್ನೆಲ್ಲ ಹೆಂಗೆ ನೆನಪಿಟ್ಕೊಬೇಕು ಅಂತ ಯೋಚನೆ ಆಗ್ತಾಯಿತ್ತು ಆಮೇಲೆ ಬರ್ತಾ ಬರ್ತಾ ನನಗೆ ಕನ್ನಡ ಫಶ್ಟ್ ನಾನು ಕಲ್ತಿದ್ದು ಕನ್ನಡ ಅ ಆ ಇ ಅಕ್ಷರಗಳು ಕನ್ನಡ ಅ ಆ ಇ ಈ ಅಕ್ಷರಗಳು ಕ ಕಾ ಕಿ ಕೀ ಅಕ್ಷರಗಳು ಬಳ್ಳಿಗಳು ಬಳ್ಳಿಗಳನ್ನ ನಾವು ಪರ್ಫೆಕ್ಟಾಗಿ ಕಲ್ತ್ವಿ ಅದರ ಒತ್ತಕ್ಷರಗಳನ್ನ ಕಲ್ತ್ವಿ ಅಂದೆ ಅವಾಗ್ ನನಗೆ ನಮ್ಗೆ ಕನ್ನಡ ಬರಿಯೋದು ಬರಿಯೋದು ಈಝಿ ಆಗತ್ತೆ ಓದೋದು ಈಝಿ ಆಗತ್ತೆ ನಾವು ಕನ್ನಡ ಭಾಷೆನ ಮಾತೃಭಾಷೆಯಾಗಿ ನಾವು ಯೂಸ್ ಮಾಡ್ತಾಯಿದ್ವಿ ನಾವು ಯವಾಗಲು ಕನ್ನಡದಲ್ಲೇ ಮಾತಾಡ್ತೀವಿ ನಾವು ಮಕ್ಳು ಜೊತೆಮ್ ಕನ್ನಡ್ದಾಗ ಮಾತಾಡ್ತೀವಿ ನಮ್ಮ ಬಂಧುಗಳುಗ ಜೊತೆ ತೆ ಕನ್ನಡ್ದಾಗ ಮಾತಾಡ್ತೀವಿ ಅದಕ್ಕಾಗಿ ನಮಗೆ ಕನ್ನಡ ಅಷ್ಟೊಂದೇನು ಕಷ್ಟ ಅನ್ಸಲ್ಲ ಬಟ್ ನಾವು ಸಣ್ಣವರಿದ್ದಾಗ ನಮ್ಮ ಕನ್ನಡಾನ ಬರಿಬೇಕು ಅಂದಾಗ ಒತ್ತಕ್ಷರಗಳು ಸಂಧಿಗಳು ಬಂದಾಗ ಆ ದೀರ್ಘ ಕೊಡೋದು ಹೇಗೆ ಆ ಸ ಕೆಲವೊಂದು ಒತ್ತು ಅಕ್ಷರಗಳನ್ನ ಬರಿಯೋದು ತುಂಬಾನೇ ಕಷ್ಟ ಆಗ್ತದೆ ಲೋಪಗಳು ಅವೆಲ್ಲ ಆಗ್ತಾಯಿರ್ತಿದ್ದವು ನನ್ಗೆ ಕನ್ನಡ ಬರಿ ಬರಿಯೋದಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ ಅವಾಗೆಲ್ಲ ನಾನು ಪತ್ರ ಬರಿತಿದ್ದೆ ನಮ್ಮ ಮನೆಗೆ ನಮ್ಮನೇಲ್ಲಿ ನಮ್ಮ ಅಪ್ಪ ಅವರು ಓದ್ಬಿಟ್ಟು ಏನಮ್ಮ ಕನ್ನಡನ ಇಷ್ಟೊಂದು ನೀನು ಮಿಸ್ಟೇಕ್ ಮಾಡ್ತೀಯಲ್ಲ ಇಷ್ಟೊಂದು ತಪ್ಪು ಮಾಡ್ತೀಯಲ್ಲ ಒತ್ತುಗಳು ಕರೆಕ್ಟ್ ಬರಲ್ಲ ನಾನು ಅವಾಗೆಲ್ಲ ಕೆಲವೊಂದು ಒತ್ತುಗಳು ನ ನ ನ ದ್ ಒತ್ತು ಎಲ್ಲಿ ಕೊಡಬೇಕು ಗೊತ್ತಾಗ್ತಾ ಇರಲಿಲ್ಲ ನನ್ನ ಅಂತ ಬರಿಯಕ್ಕೋಗಿ ನನ್ನ ಅಂತಂದು ನ ಕು ನ ದ್ ಒತ್ತು ಕೊಟ್ಟು ಬರೀತಿದ್ದೆ ನನ್ನ ತಂಗಿ ಹೇಳೋಳು ನೀನು ಕನ್ನಡಾನ ಇಷ್ಟು ವರ್ಸ್ಟ್ ಆಗಿ ಬರೀತಿಯಲ್ಲ ನೀ ಒತ್ತಕ್ಷರ ಎಲ್ಲಿ ಕೊಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ ಅಂತ ಹೇಳೋಳು ನನಗೆ ಅವಾಗ ಅನ್ಸ್ತಿತ್ತು ಹೌದಾ ನಾ ಕನ್ನಡಾನ ಇಷ್ಟೊಂದು ಮಿಸ್ಟೇಕ್ ಮಾಡ್ತೀನಾ ಅಂತಂದು ಬಟ್ ನಾ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತಿದ್ದೆ ನನ್ಗೆ ಯಾವುದೇ ಒಂದು ನನಗೆ ಗೊತ್ತಿರೋ ನಾಲೆ ಜ್ಞಾನದ್ದು ತಕ್ಕಂಗೆ ಒಂದು ವಿಷಯ ಕೊಟ್ರಾ ನಾನು ಆರಾಮಾಗಿ ಅದ್ರ್ ಬಗ್ಗೆ ಮಾತಾಡ್ತಿದ್ದೆ ಬಟ್ ಅದನ್ನ ಬರಿಬೇಕು ಅಂದ ತಕ್ಷಣ ನನಗೆ ಬರಿಯೋದಕ್ಕೆ ಏನೋ ಒಂದು ಸ್ವಲ್ಪ ಕಷ್ಟ ಅನ್ಸ್ತಾ ಇತ್ತು ಈ ಒತ್ತಕ್ಷರ ಹೆಂಗೆ ಆಮೇಲೆ ಬರಿಯೋದು ಫಾಸ್ಟ್ ಆಗ್ತಾಯಿರಲಿಲ್ಲ ನನ್ನದು ಕನ್ನಡ ಅಕ್ಷರಗಳು ನೀಟ್ ಆಗ್ತಾಯಿರಲಿಲ್ಲ ಹ್ಯಾಂಡ್ರೈಟಿಂಗ್ ನೀಟ್ ಆಗ್ತಾಯಿರಲಿಲ್ಲ ನಾನು ಅದ್ರ ಬಗ್ಗೆ ತುಂಬಾನೇ ಅದ್ರ ಬಗ್ಗೆ ಸ್ಟಡಿ ಮಾಡಿದೆ ಅಂದರೆ ಒಂದು ಸ್ವಲ್ಪ ಅದನ್ನ ನಾನು ಮೈಂಡ್ ಒಳಗೆ ತೊಗೊಂಡೆ ನಾನು ಕನ್ನಡ ಚೆನ್ನಾಗಿ ಬರಿಬೇಕು ನಾನು ಕನ್ನಡ ಚೆನ್ನಾಗಿ ಓದಬೇಕು ಅದ್ರೆ ನನ್ನ ಭಾಷೆ ಕನ್ನಡ ಅದನ್ನ ನಾನು ಹಿಂದೆ ಬಿಟ್ಟರೆ ಕಷ್ಟ ಆಗತ್ತೆ ನನಗೆ ಅಂತಂದು ನಾನು ಅವಾಗ ಕನ್ನಡ ಅಕ್ಷರಗಳನ್ನ ನೀಟಾಗಿ ಬರಿಯೋದು ಕೊಂಬುಗಳನ್ನ ಕೊಡೋದು ಒತ್ತಕ್ಷರಗಳ್ನನ ಕೊಡೋದು ಪ್ರ್ಯಾಕ್ಟೀಸ್ ಮಾಡ್ಕೊಳೋದು ಮಾಡ್ತಾ ಹೋದೆ ಯಾವಾಗ ನಾನು ಚಿಕ್ಕವ್ಳಾಗಿದ್ದಾಗ ಸಿಕ್ಸ್ತ್ ಸಿಕ್ಸ್ತ್ ಒಂದು ವರ್ಷ ನಾನು ಕಷ್ಟಪಟ್ಟೆ ಆಮೇಲೆ ಸೆವೆಂತಿಂದ ನಾನು ನನಗೆ ನಾನು ಇಂಪ್ರೂಮೆಂಟ್ ಮಾಡ್ಕೊಳಕ್ಕೆ ಸ್ಟಾಟ್ ಮಾಡ್ದೆ ಅವಾಗ ನನಗೆ ಅದೇನು ಅನ್ಸ್ತು ಚೆನ್ನಾಗನ್ಸ್ತು ನಾನು ಕನ್ನಡ ಮಾಡ್ಬೋದು ನನಗೆ ಮಾಡಕಾಗತ್ತೆ ಅನ್ನೋ ಒಂದು ಧೈರ್ಯ ಬಂತು ಮ ನನ್ನ ಮನಸ್ಸಿಗೆ ನಾನೇ ಧೈರ್ಯ ತುಂಬ್ಕೊಂಡು ನಾನದನ್ ಮಾಡ್ಬೌದು ಅಂತನ್ಕೊಂಡು ಎಲ್ಲಾ ನಾನು ಪ್ರ್ಯಾಕ್ಟೀಸ್ ಮಾಡಕ್ಕೆ ಸ್ಟಾಟ್ ಮಾಡ್ದೆ ಅದಾದ್ಮೇಲೆ ಎಷ್ಟೋಂದು ಸತಿ ನನ್ನ ತಂಗಿಗೆ ನಾನು ಪತ್ರ ಬರೀತಾಯಿದ್ದೆ ನೋಡು ಇದು ನಾನು ಚೆನ್ನಾಗಿ ಬರ್ದಿದಿನಾ ಲೆಟರು ಅಂತ ಅವಳು ಹೇಳಿದಳು ತುಂಬಾ ಇಂಪ್ರೂಮೆಂಟ್ ಆಗಿದೆ ನಿನ್ನ ಹ್ಯಾಂಡ್ರೈಟಿಂಗು ತುಂಬಾ ಬದಲಾವಣೆ ಆಗಿದೆ ಅಂತಂದು ನನಗೆ ಅವಾಗ ಖುಷಿ ಆಕ್ಕಿತ್ತು ಆಕಿ ಹೇಳ್ದಾಗ ಹೌದು ನಾ ಚೇಂಜ್ ಮಾಡ್ಕೊಂಡೀನಿ ನನ್ನ ಹ್ಯಾಂಡ್ರೈಟಿಂಗ್ ಅದೆಲ್ಲ ಅಂತ ಯವಾಗ ನಾನು ಬರ್ತಾ ಬರ್ತಾ ದೊಡ್ಡವಳಾದಂಗೆಲ್ಲ ಕನ್ನಡ ಯೂಸ್ ಮಾಡೋದು ಕಡ್ಮೆ ಆಯಿತು ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಸೇರ್ಕೊಂಡೇ ಡಿಗ್ರಿಯಲ್ಲಿ ಪಿ ಯು ಸಿಯಲ್ಲಿ ಟೆಂತ್ ಅವಾಗೆಲ್ಲಾ ನಮ್ದು ಇಂಗ್ಲೀಷ್ ಮೇಡ್ಯಮ್ ಆಗ್ತು ಇಂಗ್ಲೀಷ್ ಮೇಡಮ್ ಆಗ್ತಾ ಆಗ್ತಾ ನನ್ನ ಕನ್ನಡ ಭಾಷೆನ ಯೂಸ್ ಮಾಡೋದು ಕಡಿಮೆ ಆಯಿತು ಮಾತಾಡ್ತಾ ಇದ್ವಿ ಯವಾಗಲೂ ಕನ್ನಡದಲ್ಲೇ ಮಾತಾಡ್ತಿದ್ವಿ ಕನ್ನಡ ಪದಗಳ ಬಗ್ಗೆ ಮಾತಾಡ್ತಾ ಇದ್ವಿ ಕನ್ನಡ ಮಾತುಗಳನ್ನ ಯವಾಗಲೂ ನಾವು ಯವಾಗಲೂ ಕನ್ನಡದಲ್ಲೇ ಮಾತಾಡ್ತಾ ಇದ್ವಿ ಪ ಸ್ಕೂಲಲ್ಲಿ ಕ್ಲಾಸಸ್ ಅವರ್ಸಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ವಿ ಬಟ್ ಸ್ಕೂಲಿಂದ ಹೊರಗಡೆ ಬಂದ ತಕ್ಷಣ ನಾವು ಮತ್ತು ಕನ್ನಡದಲ್ಲೇ ಮಾತಾಡ್ತಿದ್ವಿ ಇಂಗ್ಲೀಷ್ ಮೇಡ್ಯಮ್ ಸ್ಕೂಲ್ ಆದರೂನು ಟೀಚರ್ಸ್ ಕಡೆ ನಾವು ಇಂಗ್ಲೀಷಲ್ಲೇ ಮಾತಾಡ್ತಿದ್ವಿ ಬಟ್ ಇಂಗ್ಲೀಷ್ ಜೊತೆ ಜೊತೆಗೆ ನಾವು ಕನ್ನಡನ ಅಕ್ಷರಗಳನ್ನ ಸೇರ್ಸಕೊಂಡು ಕನ್ನಡ ಪದಗಳನ್ನ ಸೇರ್ಸ್ಕೊಂಡು ಮಾತಾಡ್ತಾ ಇದ್ವಿ ಯಾಕಂದರೆ ಹುಟ್ಟಿನಿಂದ ಕಲ್ತಿರೋ ಕನ್ನಡ ಪದಗಳು ಅಷ್ಟು ಬೇಗ ನಮ್ಮ ಮನಸ್ಸಿಂದ ಹೋಗೋದೇ ಇಲ್ಲ ಇಂಗ್ಲೀಷ್ ಅಂತ ಇಂಗ್ಲೀಷ್ ಸ್ಕೂಲ್ ಆಗಿರ್ಬೋದು ಬಟ್ ಅಲ್ಲಿ ನಮ್ಗೆ ಕನ್ನಡ ಯೂಸ್ ಮಾಡದೇ ಇರಕ್ಕೆನೇ ಆಗ್ತಾಯಿರಲಿಲ್ಲ ಟೀಚರ್ಸ್ ಜೊತೆ ಅಷ್ಟೇ ನಾವು ಕ ಇಂಗ್ಲೀಷಲ್ಲಿ ಮಾತಾಡ್ತಿದ್ವಿ ಅದಾದ್ಮೇಲೇ ನಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ಪೇರೆಂಟ್ಸ್ ಜೊತೆಗೆ ಯಾವಾಗ ಯಾವಾಗ ಮಾತಾಡಿದ್ದರೂನು ನಾವು ಕನ್ನಡದಲ್ಲೇ ಮಾತಾಡೋದು ಕನ್ನಡ ಪದಗಳ ಜೊತೆಗೆ ಇಂಗ್ಲೀಷ್ ಪದಗಳನ್ನೂ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಿದ್ವಿ ಇವಾಗೆಲ್ಲ ಮಕ್ಕಳಿಗೆ ಕನ್ನಡನ ಕಲಿಯೋದು ಅಂದರೆ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಇಂಗ್ಲೀಷ್ನರ ಈಝಿಯಾಗಿ ಕಲ್ತ್ಬಿಡ್ತಾರೆ ಇಂಗ್ಲೀಷಲ್ಲಿ ನಾವು ಮಾತಾಡಲ್ಲ ದೊಡ್ಡವರು ಅಷ್ಟು ಈಝಿಯಾಗಿ ಮಾತಾಡ್ಬಿಡ್ತಾರೆ ಬಟ್ ಕನ್ನಡ್ದಾಗೆ ಮಾತಾಡಬೇಕು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಅನ್ಸುತ್ತೆ ಅಂದ್ರ ಇದೊಂದು ಟಫ್ಪೆಸ್ಟ್ ಸಬ್ಜೆಕ್ಟೇನೋ ಅನ್ನೋ ಥರ ಫೀಲ್ ಆಗ್ತಾರೆ ಕನ್ನಡ ಅಕ್ಷರಗಳು ನ ಅವ್ರ್ನ ಗುರುತು ಹಿಡ್ಯೋದು ಕಷ್ಟಪಡ್ತಾರೆ ಅದನ್ನ ಬರಿಯೋದಕ್ಕೆ ಕಷ್ಟಪಡ್ತಾರೆ ನನಗನ್ಸುತ್ತೆ ಅವಾಗ ನಾನು ಚಿಕ್ಕವ್ಳಿದ್ದಾಗ ಇದೇ ಥರ ಕಷ್ಟಪಡ್ತಿದ್ದೆ ಬಟ್ ಅದು ಕನ್ನಡ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಕನ್ನಡ ಅಕ್ಷರಗಳ ಬಗ್ಗೆ ನಮಗಿದ್ದ ಪ್ರೀತಿ ನಮ್ಮನ್ನ ಮುಂದು ಬರೋ ಹಂಗೆ ಮಾಡ್ತು ಆ ಭಾಷೆಯ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಕಲಿಯೋ ಹಂಗೆ ಮಾಡ್ತು ಈಗಲೂ ನಾನು ಕೆಲವೊಂದು ಸರ್ತಿ ಕನ್ ಕೆಲವೊಂದು ಕನ್ನಡ ಅಕ್ಷರಗಳನ್ನ ಓದಬೇಕು ಅಂದರೆ ಕಷ್ಟ ಅನ್ಸುತ್ತೆ ಇದು ಒತ್ತು ಇದನ್ನ ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಅದು ಹೆಂಗೆ ಓದಬೇಕು ಅದರ್ದು ಉಚ್ಚಾರ ಹೆಂಗೆ ಬರುತ್ತೆ ಅಂತ ಯೋಚನೆ ಮಾಡ್ತಾಯಿರ್ತೀನಿ ಸಂಧಿಗಳು ಸಮಾಸಗಳು ಈಗಲೂ ನನಗೆ ಕನ್ನಡ ಸಂಧಿಗಳು ಸಮಾಸಗಳು ಕೆಲವೊಂದು ಅರ್ಥಾನೇ ಆಗಲ್ಲ ಅವಾಗ್ ನಾನು ಹುಡುಕ್ತೀನಿ ಅದ್ರ ಬಗ್ಗೆ ಕನ್ನಡ ವ್ಯಾಕರಣ ಬುಕ್ಕಗಳನ್ನ ಓಪನ್ ಮಾಡಿ ಹುಡುಕಿ ನೋಡ್ತೀನಿ ನಮ್ಮ ಓದೋದು ಬರಿಯೋದು ನಾವು ಇಂಗ್ಲೀಷಲ್ಲೇ ಆದರೂನು ನಾವು ಕನಡದ ಬಗ್ಗೆ ನಮ್ಮ ನಾಲೇಜ್ನ ಎಂಪ್ರೂ ಮಾಡ್ಕೊಳ್ತೇನೆ ಜ್ಞಾನಾನ ಇಂಪ್ರೂವ್ ಮಾಡ್ಕೊಳ್ತಾ ಇರಬೇಕು ಅಂದಾಗ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಪ್ರೀತಿ ಇರುತ್ತೆ ನಮ್ಮ ಪ್ರೀತಿನೆ ನಮ್ಮನ್ನ ಕನ್ನಡದ ಕಡೆ ಎಳ್ಕೊಂಡು ಹೋಗೋದು ಅದು ಸೆಳಿಯುತ್ತೆ ನಮ್ಮ ಕನ್ನಡ ಭಾಷೆ ನಮ್ಮನ್ನ ಹಾಗೇ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ ಚಿಕ್ಕವ್ಳಿದ್ದಗೆಲ್ಲ ಕಲಿತಾ ಕಲಿತಾ ನನ್ನ ಕನ್ನಡ ಚೆನ್ನಾಗಾಯಿತು ಇವಾಗ ಪೇಪರೆಲ್ಲಾ ಓದ್ತಾಯಿರ್ತೀನಿ ನಾನು ಆಮೇಲೆ ಆಮೇಲೆ ಫಾಸ್ಟಾಗಿ ನನ್ಗೆ ಓದಕ್ಕೆ ಆಗಿಲ್ಲ ಅಂದರೂ ಸ್ಲೋ ಆಗಿ ಆದರು ನಾನು ಕನ್ನಡ ಚೆನ್ನಾಗಿ ಓದ್ತೀನಿ ಬರಿತೀನಿ ಮಾತಾಡ್ತೀನಿ ಹಾಗೇ ಮಾತಾಡ್ಬೇಕಾದರೆ ತಪ್ಪುಗಳು ಆಗೋದು ಕಡ್ಮೆ ಆದರೆ ಬ ಓದ್ಬೇಕಾದಾಗೇ ಒಂದು ಸ್ವಲ್ಪ ಪ್ರೊನೌನ್ಸೇಷನ್ ಮಾಡಬೇಕಾದಾಗ ಒಂದು ಸ್ವಲ್ಪ ಕೆಲವೊಂದು ಭಾಳ ಕಷ್ಟ ಇರುವ ಅಕ್ಷರಗಳನ್ನ ಓದಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ ಆದರೂ ಅದನ್ನ ನಾನು ಓದಿ ಓದಿ ಪ್ರ್ಯಾಕ್ಟೀಸ್ ಮಾಡಬೇಕು ಇನ್ನೂ ಓದಬೇಕು ಕನ್ನಡನ ಇನ್ನೂ ಫ್ಲುಯೆಂಟಾಗಿ ಕನ್ನಡಾನೇ ನಾನು ಭಾಳ ಅಚ್ಚುಕಟ್ಟಾಗಿ ಮಾತಾಡೋದನ್ನ ಕಲಿಯಬೇಕು ಅಂತ ಅನ್ಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ನಾನು ಪೇಪರ್ ಓದೋದು ಬುಕ್ಸ್ಗಳನ್ನ ಓದೋದು ಕನ್ನಡ ಮಕ್ಕಳಿಗೆ ಪಾಠ ಕನ್ನಡ ಪಾಠಗಳು ಇರ್ತಾವಲ್ಲ ಸ್ಕೂಲ್ ಮಕ್ಕಳು ನನ್ನ ಮಕ್ಕಳಿಗೂ ಕನ್ನಡ ಅಭ್ಯಾಸಗಳನ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಲ್ಲ ಅವಾಗೆಲ್ಲ ನಾನೂ ಅವ್ರ ಜೊತೆ ಕಲಿತಿರ್ತೀನಿ ಇವನ್ನೆಲ್ಲ ಈ ಥರ ಓದಬೇಕು ಅಂತ ಹೇಳ್ತಾ ಇರ್ತೀನಿ ನನ್ನ ಮಗ ಇವಾಗ ಒಂದನೇ ಕ್ಲಾಸು ಅವನಿಗೆ ಕನ್ನಡ ಸಬ್ಜೆಕ್ಟ್ ಅಂತಂದರೆ ಎಷ್ಟು ಕಷ್ಟ ಅಂತಂದ್ರೆ ಅಮ ಅ ಆ ಇ ಬರಿತಾನೆ ಕ ಕ ಗ ಗ ನ ಬರಿತಾನೆ ಬಳ್ಳಿಗಳನ್ನೆಲ್ಲ ಬರಿತಾನೆ ಬಟ್ ಅವ್ನು ಪದಗಳನ್ನ ಸೇರ್ಸ್ಕೊಂಡು ಬರಿಬೇಕು ಅಂದರೆ ಕಷ್ಟ ಪ ಯಾವುದು ಫ ಯಾವುದು ಬ ಯಾವುದು ಭ ಯಾವುದು ಗೊತ್ತೇ ಆಗಲ್ಲ ಕೆಲವೊಂದು ಸರ್ತಿ ಯ ಕ್ ಒತ್ತು ಹೆಂಗೆ ಕೊಡಬೇಕು ಗೊತ್ತಾಗಲ್ಲ ತ ಕ್ ಒತ್ತು ಯಾವ್ದು ಬರುತ್ತೆ ಗೊತ್ತಾಗಲ್ಲ ಈ ಥರ ಅವ್ನ್ಗೆ ಕಷ್ಟ ಅನ್ಸುತ್ತೆ ಆ ಕಷ್ಟಗಳೆಲ್ಲಾ ಅವ್ನು ಅವ್ನು ನಾನು ಪಟ್ಟಿರೋ ಕಷ್ಟಗಳೇ ಅವನ್ಗೆ ಮುಂದೆ ಕಷ್ಟಪಡ್ಬಾರದು ಅವನು ಅನ್ನೋ ಕಾರಣಕ್ಕೋಸ್ಕರ ನಾನು ಅವನ್ಗೆ ಇವಾಗಿಂದನೇ ಹೇಳ್ತಾ ಇರ್ತೀನಿ ಕನ್ನಡಾನ ಈಗ ನೀನು ಹೆಂಗೆ ಮಾತಾಡ್ತೀಯ ಹಾಗೇ ಓದೋದನ್ನ ಕಲ್ಕೋ ನೀನು ಆದಷ್ಟು ಪ್ರ್ಯಾಕ್ಟೀಸ್ ಜಾಸ್ತಿ ಮಾಡ್ಕೋ ಇಂಗ್ಲೀಷ್ ಈಝಿಯಾಗಿ ಕಲಿತ್ಬಿಡ್ತೀರಾ ಯಾಕಂದರೆ ಸ್ಕೂಲಲ್ಲಿ ಮಾತಾಡೋದು ಇಂಗ್ಲೀಷು ಬೇರೆ ಸಬ್ಜೆಕ್ಟ್ ಓದೋದು ಇಂಗ್ಲೀಷಲ್ಲಿ ಕನ್ನಡ ಓದೋದು ಇಂಗ್ಲೀಷು ಸಬ್ಜೆಕ್ಟ್ ಇರೋದು ಇಂಗ್ಲೀಷಲ್ಲೇ ಬೇರೆ ಎಲ್ಲಾ ಸಬ್ಜೆಕ್ಟು ನೀವು ಇಂಗ್ಲೀಷಲ್ಲಿ ಬೇಗ ಕಲ್ತ್ಬಿಡ್ತೀರಾ ಬಟ್ ಕನ್ನಡ ಮ ನೀವು ಕಲಿಬೇಕಂದರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಅಷ್ಟು ಸರಳ ಅಲ್ಲ ಕನ್ನಡ ಕಲಿಬೇಕಂತಂದ್ರೆ ನೀವೊಂದು ಸ್ವಲ್ಪ ಅದಕ್ಕೆ ಇಷ್ಟಪಟ್ಟು ಕಲಿಯಬೇಕು ಮಗನೇ ಅಂದರೆ ನಿನಗೆ ಕನ್ನಡ ಬರುತ್ತೆ ಅಂತ ಹೇ ಬರತ್ತಾ ಅಂತ ಹೇಳ್ತಿರ್ತೀನಿ ಅದಕ್ಕೋಸ್ಕರ ಅವನು ಅಂತಿರ್ತಾನೆ ಅಮ್ಮ ನೀ ಬರೀ ಕನ್ನಡ ಕನ್ನಡ ಅಂತೀಯಲ್ಲ ನಮ್ಮ ಮಿಸ್ ಇಂಗ್ಲೀಷ್ ಇಂಗ್ಲೀಷ್ ಅಂತ ಹೇಳ್ತಿರ್ತಾರೆ ಅಂತಂದು ನಾನು ಅದೇ ಹೇಳ್ತೀನಿ ಅವನ್ಗೆ ಇಂಗ್ಲೀಷು ಓದು ನೀನು ಇಂಗ್ಲೀಷ್ ನಿನ್ಗೆ ಬೇಕೇ ಬೇಕು ಯಾಕಂದರೆ ನೀನು ಈಗಿನ ಪ್ರಪಂಚದಲ್ಲಿ ಲೈಫ್ ಲೀಡ್ ಮಾಡ್ಬೇಕಂದರೆ ಇಂಗ್ಲೀಷ್ ಮಾತಾಡಲ್ಲ ಅಂತಂದರೆ ಏ ಅವ್ನ ಇಂಗ್ಲೀಷ್ ಮಾತಾಡಲ್ಲ ಅವನು ಅನ್ಎಜುಕೇಟೆಡ್ ಏನೋ ಅನ್ನೋ ಥರ ಫೀಲ್ ಮಾಡ್ತಾರೆ ಬಟ್ ಆ ಥರ ಇರಲ್ಲ ನೀನು ಕನ್ನಡ ಭಾಷೇನೂ ಕಲಿ ಅದ್ರ ಜೊತಿಗೆ ಇಂಗ್ಲೀಷ್ನು ಕಲಿ ನಿನಗೆ ನಿನ್ನ ಮಾತೃಭಾಷೆ ಕನ್ನಡ ಅನ್ನೋ ಪ್ರೀತಿ ನಿನಗೆ ಜಾಸ್ತಿ ಇರಬೇಕು ಅದಕ್ಕೋಸ್ಕರ ನೀನು ಕಲಿ ಅಂತ ಹೇಳ್ತಿರ್ತೀನಿ ಅವನು ಕನ್ನಡ ಭಾಷೆಗಳನ್ನ ಮೊದಲು ಅವನಿಗೆ ಕನ್ನಡ ಓದೋದು ಬರಿಯೊದು ಅಂದರೆ ಒಂಥರ ಬೇಜಾರು ಮಾಡ್ಕೊಳ್ತಿದ್ದ ಇವಾಗ ಅವ್ನು ತುಂಬ ಬದ್ಲ್ಯಾಗಿ ಬಿಟ್ಟಾನ ಇವ ಕನ್ನಡ ಭಾಷೆ ಓದ್ತಾನೆ ತನಗೆ ಯಾವುದು ಸಬ್ಜೆಕ್ಟಲ್ಲಿರುತ್ತೋ ಅದನ್ನೆಲ್ಲಾ ಓದಂತ ಓದ್ತಾನೆ ಅಮ್ಮ ನಂಗೆ ಓದಿಸು ಅಂತ ಹೇಳ್ತಾನೆ ಆಮೇಲೆ ಪದ್ಯಗಳನ್ನ ಹೇಳ್ತಾನೆ ತಪ್ಪ ಅವಂಗ ರ ಉಚ್ಛಾರಣೆ ಮಾಡಾಕೆ ಬರ್ತಾ ಇರಲಿಲ್ಲ ಈಗ ಒಂದು ಆರು ತಿಂಗಳಿಂದ ಅವ್ನು ರ ಪ್ರೊನೌಸೇಷನ್ ಮಾಡದು ಕಲ್ತಿದ್ದಾನೆ ಆ ಉಚ್ಛಾರಣೆ ಬರ್ತಾನೇ ಇರಲಿಲ್ಲ ನಾನು ಹೇಳ್ತಿದ್ದೆ ಅವಂಗ ಗಂಟಲಿಂದ ಬರಬೇಕು ನ್ಯಾಲ್ಗಿನ ಹಿಂಗೆ ಅಂಗ್ಳಕ್ಕೆ ಹಚ್ಚಿ ಮಾತಾಡಬೇಕು ಈ ಕೆಲವೊಂದು ಅಕ್ಷರಗಳು ನಮ್ಗೆ ಕಂಠದಿಂದ ಉಚ್ಛಾರ ಆಗೋ ಅಕ್ಷರಗಳು ಹೊಟ್ಟೆಯಿಂದ ಹೊಟ್ಟೆ ಒಳ ಭಾಗದಿಂದ ಬರುವಂಥ ಉಚ್ಛಾರಗಳು ತುಟಿಗಳನ್ನ ಸೀಳ್ಕೊಂಡು ಬರುವಂಥ ಉಚ್ಛಾರಗಳು ಮತ್ತು ನ್ಯಾಲ್ಗಿನಾ ಅಂಗ್ಳಕ್ಕೆ ಹಚ್ಚಿ ನ್ಯಾಲ್ಗಿನ ಹಲ್ಲಿಗೆ ಹಚ್ಚಿ ಬರುವಂಥ ಉಚ್ಛಾರಗಳು ಅವನ್ನೆಲ್ಲ ಅವ್ನ್ಗೆ ಹೇಳ್ಕೊಡ್ತಿದ್ದೆ ಅದನ್ನ ಹೇಳ್ಕೊಟ್ಟಾದ್ಮೇಲೆ ಅವ್ನ್ಗೆ ಒಂದು ಸ್ವಲ್ಪ ರ ಅಕ್ಷರ ಬರೆ ಓದಕೆ ಬರಾಕೆ ಸ್ಟಾಟ್ ಮಾಡಿತು ಈಗ ಅವನು ರ ಇರೋ ಕಡೆ ಎಲ್ಲಾ ಲ ಹೇಳ್ತಿದ್ದ ಇವಾಗ್ ಅವ್ನೆಲ್ಲಾ ಕರೆಕ್ಟಾಗಿ ರ ಇರೋ ಕಡೆ ಎಲ್ಲಾ ರ ನೇ ಯೂಸ್ ಮಾಡ್ಕೊಂಡು ಕರೆಕ್ಟಾಗಿ ಮಾತಾಡ್ತಾನೆ ನನಗೆ ತುಂಬ ಖುಷಿ ಆಗುತ್ತೆ ಅವ್ನು ಮಾತಾಡೋದು ಕೇಳಿದ್ರೆ ಅವಾಗೆಲ್ಲಾ ರ ಇರೋ ಕಡೆ ಎಲ್ಲ ಲ ಲ ಅಂತಿದ್ದ ಬರ್ರಿ ಅಂತ ಕರಿಯೋದಕ್ಕೆ ಬಲ್ಲಿ ಬಲ್ಲಿ ಅಂತ ಹೇಳ್ತಿದ್ದ ನನಗೆ ಅವಂಗ ಅವ್ನು ಅವಾಗ್ ಮಾತಾಡ್ತಾ ಇದ್ದ ಮಾತು ಕೇಳಿದರೆ ನಗು ಬರ್ತಿತ್ತು ಯಾಕಂದ್ರೆ ತೊದಲು ಮಕ್ಳ ಮಾತು ತುಂಬ ಚೆನ್ನಾಗಿ ಅನ್ಸುತ್ತಂತ ಆದ್ರೆ ಇದೇ ರೂಡಿಯಾದರೆ ನಾಳೆ ಅವನಿಗೆ ತೊಂದರೆ ಆಗತ್ತೆ ಅಂತ ಅವಂಗೆ ನಾನು ಹೇಳಿಕೊಟ್ಟೆ ಪ್ರ್ಯಾಕ್ಟೀಸ್ ಮಾಡ್ಸ್ದೆ ಅವನ್ಗೆ ರೂಢಿ ಆಯಿತು ಇವಾಗ ಅವನು ರ ಇರೋ ಕಡೆ ಎಲ್ಲಾ ರ ಅಷ್ಟೆನೇ ಉಚ್ಛಾರ ಮಾಡ್ತಾನೆ ಲ ಇರು ಕಡೆ ಲ ಯು ಉಚ್ಛಾರ ಮಾಡ್ತಾನೆ ಸೊ ಹಾಗಾಗಿ ಅವಂಗೆ ಇವಾಗೆಲ್ಲ ಕಲ್ತಿದ್ದಾನೆ ನಾನು ಚಿಕ್ಕವಳಿದ್ದಾಗ ಕಷ್ಟಪಟ್ಟಿದ್ದೆ ಅದೇ ಥರನ ರ ಇರೋ ಕಡೆ ಕೆಲವೊಂದ್ಸಲ ಒತ್ತುಗಳಿದ್ದಾಗ ಧೀರ್ಘಗಳಿದ್ದಾಗ ಲಘೂ ಅವರೆಲ್ಲ ಹಾಕೋದಕ್ಕೆ ಕಷ್ಟಪಡ್ತಿದ್ವಿ ಅದೆಲ್ಲ ಕಷ್ಟಗಳು ನಮ್ಮ ಮಕ್ಕಳಿಗೆ ಆಗ್ಬಾರದು ಅಂತ ನಾವು ಇವಾಗಿಂದನ ಅವ್ರ್ಗೆ ಹೇಳ್ಕೊಡ್ತ್ವಿ ಬರಿಯೋದಕ್ಕು ನನಗೆ ಕಷ್ಟ ಅನ್ಸುತ್ತೆ ಕೆಲವೊಂದು ಸರ್ತಿ ಕೆಲವೊಂದು ವರ್ಡ್ಸ್ನ ಪ್ರೋನೌನ್ಸ್ ಮಾಡೋದು ಎಷ್ಟು ಈಝಿ ಆಗುತ್ತೋ ಅದನ್ನ ಉಚ್ಛಾರ ಮಾಡುವಷ್ಟು ಎಷ್ಟು ಈಝಿಯಾಗಿ ಉಚ್ಛಾರ ಮಾಡ್ತೀವಿ ಸರಳವಾಗಿ ಉಚ್ಛಾರ ಮಾಡ್ತೀವಿ ಅಷ್ಟೇ ಸರಳವಾಗಿ ನಮ್ಗೆ ಬರಿಯೋದಕ್ಕೆ ಆಗಂಗಿಲ್ಲ ಕಾರಣ ಏನಂತಂದರೆ ಯಾವ ಅಕ್ಷರಕ್ಕೆ ಯಾವುದನ್ನ ಕೊಡಬೇಕು ಯಾವ ಅಕ್ಷರಕ್ಕೆ ಯಾವ್ದನ್ನ ಕೊಡ್ಬಾರದು ಒತ್ತು ದೀರ್ಘ ಆಮೇಲೆ ಅಲ್ಲಿ ಬರೋವಂಥ ಅಕ್ಷರಗಳು ಯಾವುವು ಅನ್ನೋದು ಕೆಲವೊಂದ್ಸರ್ತಿ ಏನನ್ಸುತ್ತಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಏನು ಬರಿಬೇಕು ಏನು ಬರಿಬಾರದು ಇದು ಹೆಂಗೆ ಹೇಳಕ್ಕೆ ಎಷ್ಟು ಈಝಿಯಾಗಿ ಬರುತ್ತೆ ಬರಿಯಕ್ಕೆ ಯಾಕೆ ಬರೋವಲ್ದು ಅತ್ಯುತ್ತಮ ಈ ತ ಈ ಥರದ್ ವರ್ಡ್ಗಳು ಅತ್ಯುತ್ತಮ ಅತ್ಯುತ್ತಮ ಹೇಳಾಕೆ ಎಷ್ಟು ಈಝಿ ಅಂದ್ರೆ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದೆ ನೀನು ಅಂತಂದು ಬಟ್ ಇದನ್ನ ಬರಿಬೇಕು ಅಂದ ತಕ್ಷಣ ಎಷ್ಟು ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅತ್ಯುತ್ತಮ ಪ್ರದರ್ಶನ ಉನ್ನತಿ ಈ ಥರದ್ದೆಲ್ಲ ಒತ್ತುಗಳು ಧೀರ್ಘಗಳು ಇರೊಂತವು ಇವನ್ನೆಲ್ಲ ಸ್ಪರ್ಧಾತ್ಮಕವಾಗಿ ನಾವು ಅದನ್ನ ತೊಗೋಬೇಕು ಕನ್ನಡನ ನಾವು ಅದಕ್ಕೆ ನಮ್ಮ ಭಾಷೆನ ನಾವು ಹೆಚ್ಚಿಸಬೇಕು ಈಗಿನ ಕಾಲ್ದೊಳಗೆ ಕನ್ನಡ ಭಾಷೆ ಬಗ್ಗೆ ಎಲ್ಲರಿಗೂ ಮನ್ಸೊಳಗೆ ಅಭಿಮಾನ ಇರುತ್ತೆ ಬಟ್ ಅದನ್ನ ಹೇಳ್ಕೊಳಲ್ಲ ಯಾರಿಗೂ ಈಗ ಕನ್ನಡ ಏ ಕನ್ನಡ್ದಲ್ಲಿ ಮಾತಾಡಿದರೆ ಎಲ್ಲರು ಏನು ಅನ್ಕೊತಾರೆ ಅವ್ರು ಕನ್ನಡ್ದಾಗೆ ಮಾತಾಡ್ತಾರೆ ಅವ್ರ್ಗೆ ಇಂಗ್ಲೀಷ್ ಬರಾದಿಲ್ಲ ಅವ್ರೂಗೆ ನಾಲೆಜ್ ಇಲ್ಲ ಅದ್ರ್ ಬಗ್ಗೆ ಅವರು ಯ ಅಷ್ಟೊಂದೇನು ಎಜುಕೇಟೆಡ್ ಇಲ್ಲಿ ಅನ್ಸುತ್ತೆ ಅಂದ್ರೆ ಕೆಲವೊಬ್ರಿಗೆ ಏನನ್ಸುತ್ತೆ ಕನ್ನಡ್ದಲ್ಲಿ ಮಾತಾಡೋದು ನಮ್ಮ ರೆಪ್ಯುಟೇಷನ್ ಕಡಿಮೆ ಆಗುತ್ತೆ ನಮ್ಮ ಮರ್ಯಾದೆ ಕಡಿಮೆ ಆಗುತ್ತೆ ಅಂತ ಅನ್ಕೊಳ್ತಾರೆ ಆ ಥರ ಏನಿಲ್ಲ ನಮ್ಮ ಭಾಷೆ ಕನ್ನಡ ಅಂದ್ಮೇಲೆ ನಾವು ಅದ್ರ ಬಗ್ಗೆ ನಾವು ಹೆಮ್ಮೆ ಇರಬೇಕು ನಾವು ಮಾತಾಡಬೇಕು ಬೇರೆದವ್ರ ಭಾಷೆ ಮಾತಾಡೋದ್ಕಿಂತ ನಮ್ಮ ಭಾಷೆ ನಾವು ಮಾತಾಡೋದರಲ್ಲಿ ಹೆಮ್ಮೆ ಪಡಬೇಕು ನಾನು ಕನ್ನಡ್ದಲ್ಲಿ ಮಾತಾಡ್ತೀನಿ ನನ್ನ ಮಕ್ಕಳನ್ನ ನಾನು ಒಳ್ಳೆಯ ಸ್ಕೂಲ್ಗೆ ಹಾಕಿದ್ದೀನಿ ಕೆ ಎಲ್ ಇ ಸ್ಕೂಲಲ್ಲಿ ಓದ್ತಾರೆ ಅವ್ರ ಟೀಚರ್ಸ್ ಎಲ್ಲ ಇಂಗ್ಲಿಷಲ್ಲಿ ಮಾತಾಡ್ತಾರೆ ನನ್ನ ಮಕ್ಕಳು ಕೂಡ ಸ್ಕೂಲಲ್ಲಿದ್ದಾಗ ಇಂಗ್ಲೀಷಲ್ಲೇ ಮಾತಾಡೋದು ಬಟ್ ನನಗೇನು ನನ್ನ ಮಕ್ಕಳು ಇಂಗ್ಲೀಷ್ ಇಂಗ್ಲೀಷ್ ಜೊತಿಗೆ ಕನ್ನಡದ ಮೇಲಿರೋ ಅಭಿಮಾನ ಕಡಿಮೆ ಆಗ್ಬಾರದು ಅದ್ರ ಮೇಲಿರೋ ಪ್ರೀತಿ ಅವ್ರ್ಗೆ ಕಡಿಮೆ ಆಗ್ಬಾರದು ಅಂತ ನಾನು ಅವ್ರ್ಗೆ ಇಂಗ್ಲೀಷಲ್ಲೂ ಮಾತಾಡಕ್ಕೆ ಹೇಳ್ತೀನಿ ಕನ್ನಡ್ದಲ್ಲೂ ಮಾತಾಡ್ತೀನಿ ಇಂಗ್ಲೀಷ್ ಪದಗಳ ಜೊತೆಗೆ ಅವ್ರ ಕನ್ನಡ ಪದಗಳನ್ನೂ ಸೇರ್ಸ್ಕೊಂಡು ಮಾತಾಡ್ತಾರೆ ಕನ್ನಡ ಪದಗಳಿಗೆ ಇಂಗ್ಲೀಷ್ ಪದಗಳ ಅರ್ಥ ಹೇಳ್ಕೊಡ್ತೀನಿ ಇಂಗ್ಲೀಷ್ ಪದಗಳಿಗೆ ಕನ್ನಡದ ಪದಗಳ ಅರ್ಥ ಹೇಳ್ಕೊಡ್ತೀನಿ ಕನ್ನಡನ ಕನ್ನಡದಲ್ಲೇ ಮಾತಾಡ್ರಿ ಅಂತ ಹೇಳ್ಕೊಡ್ತೀನಿ ನಾವು ಕೂಡ ಕನ್ನಡನ ನಾ ಇಷ್ಟಪಟ್ಟು ಕಲ್ತಿದ್ದೀವಿ ಅವ್ರ್ಗೂ ಅದನ್ನೇ ಅದೇ ಥರ ಇಷ್ಟಪಟ್ಟು ಕಲೀರಿ ನಮ್ಮ ಭಾಷೆ ಅದು ಅದನ್ನ ಕಲೀರಿ ಬೆಳಸ್ರಿ ಅದ್ರ ಬಗ್ಗೆ ಅಭಿಮಾನ ಇರಲಿ ಅಂತ ಹೇಳ್ತೀನಿ ನಾನು ಕಷ್ಟ ಕಷ್ಟ ಆಗಿದ್ದು ಅಂದರೆ ನಾನು ಅವಾಗ ಸಣ್ಣವಳಿದ್ದಾಗ ಕಷ್ಟ ಆಗಿತ್ತು ಇವಾಗ ನಾನು ಕೆಲವೊಂದ್ಸರ್ತಿ ಓದುವಾಗ ನನಗೆ ಕಷ್ಟ ಅನ್ಸುತ್ತೆ ಬಟ್ ಅದು ಆ ಮೊದಲಿದ್ದಷ್ಟು ಕಷ್ಟ ಏನು ಇವಾಗ ಅನ್ಸಲ್ಲ ನಾನಿವಾಗ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ಆದಷ್ಟು ಉತ್ತಮವಾಗಿ ನಾನು ಕನ್ನಡ ಬರಿತೀನಿ ನನ್ನ ಅಕ್ಷರಗಳನೂ ಇವಾಗ ದುಂಡಾಗಕಲ್ತ್ ಆಗ್ಯಾಕತ್ತಾವು ನಾನ್ ಕನ್ನಡ ಪ್ರ್ಯಾಕ್ಟೀಸ್ ಮಾಡೀನಿ